ನಾವು ಮನೆಯಲ್ಲಿ ಅಡುಗಿ ಮಾಡಬೇಕಾದರೆ ನಾವು ಟಿವಿ ನೋಡೀನೆ ಕಲಿತಿವಿ ರೀ ಒಯ್ ನಮ್ಮನೆಯಲ್ಲಿ ಅಕ್ಕಂದಿರೆ ಮಾಡಿದ ಅಡುಗೆ ನೋಡಿ ನಾವು ಕಲಿತು ಎಲ್ಲಾರ್ಗಿ ಬಡಸ್ತೀವಿ ಒಮ್ಮೆ ಚೆನಾಗ್ ಐತೆ ಅಂತಾರ ಒಮ್ಮೆ ಚೆನಾಗ್ ಇಲ್ಲಾನು ಅಂತಾರ ಆ ನಂತರ ಮತ್ತು ಒಮ್ಮೆ ಮತ್ತೆ ಮತ್ತೆ ನಾವು ಮಾಡ್ತಾ ಹೋಗ್ತಾ ಇದ್ದರೆ ಅವ್ರಿಗೆ ಇನ್ನು ಟೇಸ್ಟ್ ಹೆಚ್ಚಾಕೊಂತಾನ ಹೋಗತ್ತ ವರ್ತು ಕಮ್ಮಿ ಅಂತು ಆಗದಿಲ್ಲ ನಾವು ನಾವು ಏನೇ ಮಾಡಿದರೂ ಎಲ್ಲ ಊಟ ಮಾಡ್ತಾರೆ ಚೆನಾಗಿ ಇದನ್ನ ಮಾಡ್ತೀವಿ ಅಡಿಗಿನಾ ಒಮ್ಮೆ ಟಿವಿ ಒಳಗಿಂದ ನೋಡಿನ ಕಲಿತೀವಿ ಯಾವುದೇ ಅಡಿಗಿ ಮಾಡಿದರೂನು ನಾವು ಅದನ್ನ ಟೇಸ್ಟ್ ನೋಡ್ಬಿಟ್ಟು ಅವ್ರಿಗೆ ಬಡಸ್ತಿರ್ತೀವಿ ಒಮ್ಮೊಮ್ಮೆ ಒಮ್ಮೆ ಟಿವಿಯಲ್ಲೀ ಮಾಡಿದ ಅಡಿಗಿಗಳನ್ನು ನೋಡಿನ ಕಲಿತಿರ್ತೀವಿ ಹೊಸ ಹೊಸ ರುಚಿಗಳನ್ನು ನಾವು ನೋಡಿ ಅಡಿಗಿ ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅನ್ನದು ನಮಗೂ ಇಷ್ಟ ಆಗತ್ತ ಒಳ್ಳಿಯ ಮನೆ ಎಲ್ಲೆನು ಎಲ್ಲಾ ಥರದ ಅಡುಗೇನು ಮಾಡ್ತೀವಿ ಬದನಿಕಾಯಿ ಪಲ್ಯ ಆತು ರೊಟ್ಟಿ ಇವೆಲ್ಲಾನೂ ಹೇಗೆ ಮಾಡ್ತೀವಿ ಅನ್ನುದದರ ಮ್ಯಾಗೆ ಇರತ್ತೆ ರೀ ಅದು ಮನಿಯೊಳಗ ನಾವು ಏನು ಮಾತಾಡ್ತಿವಪ್ಪ ಅನ್ನದು ನನಗ ಇದಾ ಏನಂದರೆ ಒನ್ನೊಂದು ಟೈಮ್ ನಮ್ಮ ಅಕ್ಕ ಅವ್ರು ಮಾಡಿದ್ದನ್ನ ನಾವು ನೋಡಿ ಕಲಿತಿರ್ತಿವಿ ಅತ್ತಿ ಮಾಡಿದನ್ನ ನೋಡಿ ಕಲಿತಿರ್ತೀವಿ ಅದು ಇದು ಒಳ್ಳೆಯ ಒಳ್ಳೆಯ ರುಚಿ ರುಚಿಯಾದ ಅಡುಗೆಯನ್ನು ನಾವು ಮಾಡಿದಾಗ ಎಲ್ಲರೂ ಒಪ್ಕೊಂಡು ರುಚಿಯಾಗಿ ಊಟ ಮಾಡ್ತಿರ್ತಿವಿ ಒಮ್ಮೊಮ್ಮೆ ಅಂದರ ಅಡಿಗಿ ಸರಿಯಾಗಿಲ್ಲಪ ಅಂದರ ವಾಂತಿ ಅಥ್ವಾ ಬೇದಿ ಏನಾದರೂ ಆಗ್ತಿರ್ತೈತಿ ಆದರೂ ಕೂಡನು ಮತ್ತೆ ಬಿಡಲಾರದಂಗ ಅದನ್ನೆ ನೀಟಾಗಿ ನೋ ಚಲೋತ್ನ್ಯಾಗ ನೋಡ್ಕೊಂಡು ಅದನ್ನು ನಾನು ಮಾಡೇ ಮಾಡ್ತೀನಿ ಮಾಡ್ಬೇಕು ಅನ್ನೋ ಹಂಗ್ ಕಾಂಪಿಟೆಂಟ್ ಇರ್ತೈತಿ ನಮಗ ಒಮ್ಮೆ ಟೇಸ್ಟ್ ಆಗಿರೋದಿಲ್ಲ ಇನ್ನೊಂದು ಟೈಮ್ ಟೇಸ್ಟ್ ಆಗೆ ಆಗಿರ್ತೈತಿ ಒಳ್ಳೆಯ ಅನ್ನ ಸಾಂಬಾರು ಬೇಳಿ ಸಾಂಬಾರು ಇವೆಲ್ಲವನ್ನು ನಾವು ನೋಡಿ ನೋಡಿದರನ ಕಲಿತೀವಿ ಕಲಿತೀವಿ ನೀಡೀವಿ ಬಡ್ಸೀವಿ ಊಟ ಮಾಡ್ಯಾರ ಎಲ್ಲಾರು ನಕ್ಕೊಂತಾನ ಊಟ ಮಾಡಿರ ಎಲ್ಲಾ ಚೆನಾಗ್ ಇರತ್ತಾ ಹೊಸ ಹೊಸ ಇವುನ್ನ ಅಡಿಗೆಗಳನ್ನ ನಾವು ಟಿವಿಯಲ್ಲಿ ನೋಡ್ತೀವಿ ಒಳ್ಳೀಯ ಯುಟೂಬ್ನಲ್ಲಿನು ನೋಡಿ ನಾವು ಮನೆಯಾಗ ಮಾಡಿ ತೋರಿಸ್ತಿರ್ತೀವಿ ಒಳ್ಳೀಯ ಏನಾರು ಕೆಂಪು ಚಟ್ನಿ ಮಾಡ್ಬೇಕಾದ್ರ ನಮ್ಮ ಮನ್ಯಾಗ ಹಿಂಡಿ ಕಲೇತಿ ಹಿಂಡಿ ಕಲ್ನೊಳಗು ಮಾಡಿ ತೋರ್ಸ್ತಿವಿ ರೀ ಒಳ್ಳೆಯ ಒಳ್ಳೆಯ ಫುಡ್ಡು ಅದು ಒಳ್ಳೆಯ ಒಳ್ಳೆಯ ಏನಪ್ಪ ಅಂದರ ಟೇಸ್ಟ್ ಬರ್ತ ಇನ್ನು ಕಲ್ನೊಳಗೂ ಮಾಡಿದ್ದ ಅಡಿಗಿ ನಮಗ ಭಾಳ್ ಟೇಸ್ಟ್ ಆತದ ಕಲ್ನೊಳಗ ಚಟ್ನಿನು ರುಬ್ಬಿ ಅದರೊಳಗ ನಾವು ರುಬ್ಬಿ ಅದನ್ನ ಅಡಿಗಿನು ಅಡ್ಗಿಗುನು ಹಾಕ್ತಿರ್ತೀರಿ ಪಲ್ಯಕ್ಕಾತು ಒಳ್ಳಿಯ ಇದು ಪಲಾವಿಗೆ ಆತು ಮಾಡಿ ಅದನ ಟೇಸ್ಟ್ ಆಗತ್ತೆ ರೀ ಅದ ಕಲ್ಲಿನೊಳಗು ರುಬ್ಬಿದ್ದು ಒಳ್ಳಿಯ ನಾವು ನಮ್ಮ ಆಂಟಿ ಕಡಿ ಹೋಗಿರ್ತಿವಿ ಅಲ್ಲಿ ಹೋದಲ್ಲಿ ಅವ್ರು ಏನಾರ ಒಂದು ಚೇಂಜಸ್ ಅಡಿಗಿ ಮಾಡಿರ್ತಾರ ಆ ಅಡಿಗಿನ ನೋಡಿಕಂದು ನಾವು ಬಂದ್ ಮನಿಯೊಳಗನ ಟ್ರೈ ಮಾಡ್ತಿರ್ತಿವಿ ಮನಿಯೊಳ್ಗ ಬಂದು ನಾವು ಅದನ್ನ ನಾವು ಉಪಯೋಗ್ಸಿರ್ತೀವಿ ಹೆಂಗ್ ಮಾಡಿದ್ರು ಅಡಿಗಿನ ನಾವು ಏ ಅವ್ರು ಏನೇನ ಹಾಕಿ ಏನೆ ಹೆಂಗೆಂಗೆ ಮಾಡಿದರು ಇಂಗ್ಡ್ರಿಯಂಟ್ಸ್ ಏನೇನೋ ಹಾಕಿ ಹೆಂಗೆಂಗ್ ಮಾಡಿದರ ಅನ್ನೋದು ನಾವು ಅದನ್ನ ನೋಡಿ ನಾವು ಕಲಿತೀವಿ ನಾವು ಕಲಿತೀವಿ ಕಲ್ತಿ ಕಲಿತೀವಿ ಕಲ್ತಿದ್ವಿ ಅ ಮಾಡಿ ಕೊಟ್ಟೀನು ಕೊಟ್ಟೀವಿ ಎಲ್ಲಾರಿಗೆನು ಚೆನಾಗ್ ಐತೆನು ಅಂದಾರ ಒಮ್ಮೊಮ್ಮೆ ಒಮ್ಮೊಮ್ಯಾ ಉಪ್ಪು ಖಾರನೂ ಒಮ್ಮೊಮ್ಯಾ ಕಡಿಮಿ ಹೆಚ್ಚುನು ಆಗತ್ತ ಅದ್ಕ ಏನು ಹೆದ್ರೋ ಅಂತ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಮನಿ ಒಳಗ ನಾವು ಟ್ರೈ ಮಾಡಿರ್ತೀವಿ ನಮ್ಮ ಮನೆ ಒಳಗ ನಾವು ಅದನ್ನ ಮಾಡಿ ಬಡಿಸಿರ್ತೀವಿ ನಮಗ ಅದು ಭಯ ಅನ್ನೋದು ಇರಲ್ಲ ಮಾಡಬೇಕು ಹೆಣ್ಮಕ್ಳು ಆದರ ನಾವು ಅಡಿಗೀನ ಟಿವಿಯಲ್ಲಿ ಮಾಡಿದು ನೋಡ್ದಾಗುನು ಒಮ್ಮೊಮ್ಮೆ ನಮ್ದು ನಮಗೂ ಒಮ್ಮೊಮ್ಮೆ ಐಡ್ಯಾಸ್ ಬರ್ತಿರ್ತಾವು ನಾವು ಹಿಂಗೆ ಮಾಡಬೇಕು ಹಿಂಗೆ ಬಿಡಬೇಕು ಅಡಿಗಿನ ನಾವು ಏನೇ ಅಡಿಗಿ ಮಾಡಿದರೂನು ನಮ್ಮ ಮನೆಯೊಳಗೆ ಯಾರಾದರೂ ಊಟ ಮಾಡೇ ಮಾಡ್ತಾರೆ ಎಲ್ಲರೂ ಊಟ ಮಾಡ್ತಾರೆ ಯಾರೂ ಒಲ್ಲೆ ಅನ್ನುದಿಲ್ಲ ನಮ್ಮ ಮಕ್ಕಳಿಂದ ಹಿಡ್ದು ಎಲ್ಲಾರ ನಮ್ಮ ಯಜಮಾನ್ರು ತೆಲ್ರೂ ಊಟ ಮಾಡ್ತಾರೆ ಅದನ್ನ ಒಳ್ಳಿಯ ನಮ್ಮ ಅತ್ತೆಂದರನ ನಮಗ ಆದಷ್ಟು ಎಲ್ಲಾ ಅಡಿಗೀನು ಕಲ್ಸಿದ್ದಾರೆ ಈಗ ನಾವು ಕಲ್ತೀವಿ ಅವ್ರು ಮಾಡೋದನ್ನ ನೋಡಿ ನಮ್ಮ ಅತ್ತಿ ಮನಿಗೆ ಬಂದ್ಮೇಲೆ ನಾವು ಎಲ್ಲಾ ಅಡಿಗೀನು ಮಾಡದಕ್ನ ಕಲ್ತೇವೆ ರೀ ನಾವು ಎಲ್ಲರು ಊಟ ಮಾಡ್ತಾರೆ ಎಲ್ಲರ ಇದು ಚೆನಾಗೈತಿ ಅದು ಚೆನಾಗೈತಿ ಇದು ಚೆನಾಗೈತಿ ಒಳ್ಳಿಯ ಪಲಾವು ಮಾಡಿದಾಗು ಚೆನಾಗೈತಿ ಅಂತ ಹೇಳ್ತಿರ್ತಾರೆ ರೀ ಇದೇನು ಬಾತು ಮಾಡಿದಾಗ ಇದು ಬಿಸಿಬೇಳೆಬಾತು ಮಾಡಿದಾಗು ಒಮ್ಮೆ ರುಚಿ ಕಡಿಮೆ ಇರ್ತಾವ ಒಮ್ಮೆ ರುಚಿ ಹೆಚ್ಚಾಗಿ ಇರ್ತೈತಿ ಎಲ್ಲಾ ಟೇಸ್ಟಾಗೈತಿ ಅಂತನು ಹೇಳ್ತಿರ್ತಾರ ನಮ್ಮ ಮನೆಯಲ್ಲಿ ಮಸ್ತ್ ಮಾಡೀ ನೀನು ಚಲೋ ಮಾಡೀ ನೀನು ಅಂತೇಳಿ ಒನ್ನೊಂದು ಟೈಮು ಖಾರ ಇರ್ತೈತಿ ಒನ್ನೊಂದು ಟೈಮೂ ಖಾರ ಆಗಿರುದಿಲ್ಲ ಆದರೂ ಕೂಡ ಸಹಿಸ್ಕೊಂದ್ ಊಟ ಮಾಡ್ತಿರ್ತಾರ ಮತ್ತು ಒಳ್ಳಿಯ ಏನಪ್ಪಾ ಅಂದರೆ ಮತ್ತೊಂದು ಟೈಮ್ ಟ್ರೈ ಮಾಡಿದಾಗ ಮತ್ತೊಂದು ಟೈಮ್ ಮತ್ತೊಂದು ಟೈಮ್ ಮತ್ತೆ ಮತ್ತೆ ಪ್ರಯತ್ನ ಮಾಡಿದಾಗ ಅದನ್ನ ಸ್ವೀ ಊಟ ಮಾಡ್ತಾರ ಸ್ವೀಕರಿಸ್ತಾರ ಊಟ ಮಾಡ್ತಾರ ಚೆನಾಗ್ ಐತಿ ಅಂತ ಹೇಳ್ತಿರ್ತಾರ ಒಟ್ಟು ಒಳ್ಳೆಯ ಒಳ್ಳೆಯ ರುಚಿಗಳನ್ನು ಮಾಡಿ ನಮಗೂ ಬಡಸುದ ನಮಗ ಅದು ಭಾಳ ಖುಷಿ ಸಂತೋಷ ಆಗತ್ತ ನಮ್ಮ ಮನೆಯಲ್ಲಿ ಓ ಏ ನಾವು ಏನು ಮಾಡಿದರೂನು ನಮ್ಮ ಮನೆಯೊಳಗ ಊಟ ಮಾಡ್ತಾರಪ್ಪ ನಾವು ಎಂತದನು ಮಾಡಿ ಕೊಟ್ಟರೂನು ಊಟ ಮಾಡ್ತಾರಲ್ಲ ಅನ್ನುವಂಥ ಒಂದು ಖುಷಿಯಾಗತ್ತ ನಮಗೂ ಅದಕ್ಕ ನಮ್ಗ ಅಡಿಗಿ ಮಾಡೋದಂದರ ಭಾಳ್ ಇಷ್ಟ ರೀ ಅಡಿಗಿನು ಮಾಡ್ತೀವಿ ಅಡಿಗಿನು ಮಾಡ್ತೀವಿ ಅಡಿಗಿ ಮಾಡಿ ಬಡಿಸೋದುಕುನು ಇಷ್ಟ ನಮಗ ಇವತ್ತಿಗೆ ಏನಾದರು ತೀರಿಲ್ಲಪ್ಪ ನಮಗ ಅಂದರ ಟಿವಿ ನೊ ಇವತ್ತು ಏನಾದರು ತೀರಿಲ್ಲಪಾ ಅಂದರೆ ನಮಗೆ ಟಿವಿ ನೋಡಿ ಕಲಿತಿರ್ತೀವಿ ಅದ್ರಾಗ ಒಗುನು ಇದು ಯುಟೂಬ್ ನೋಡಿ ಆ ಇದ್ನ ನಾನು ಮಾಡಬೇಕು ಒನ್ನೊಂದು ಹಿಂಗ್ ಒನ್ನೊಂದು ಸಾಮಾನು ಇರಂಗಿಲ್ಲ ಆದರೂ ಕೂಡನು ನಾವು ಅದನ್ನ ಸಾ ಅನುಸರಿಸಿ ನಾವು ಮಾಡಿ ನಾವು ತೋರ್ಸ್ತಿರ್ತೀವಿ ಇವ ಇದು ಮನಿಯೊಳಗ ಟೇಸ್ಟ ರುಚಿನ ತೋರ್ಸ್ತಿರ್ತೀವಿ ಮನಿಯೊಳಗ ಬಿಡಂಗಿಲ್ಲ ಒಟ್ಟು ಅದ್ನ ಏನಿದ್ದರೂನು ಮಾಡಿ ರುಚಿನ ತೋರಿಸಿದಾಗನ ನಮ್ಗ ಖುಷಿಯಾಗ್ತಿರತ್ತ ಇಂಥಾದ್ ನೋಡಿದ್ನೇ ಇಂತಲು ಮಾಡೇನಿ ಆ ಹೌದ್ ನಮ್ಮ ಅಮ್ಮ ಮಾಡಿದಂಗ ಆಯ್ತು ಇದು ಟೇಸ್ಟು ಅಂತಿರ್ತಾರ ಒಮ್ಮೊಮೆ ನಮ್ಮ ಮನಿಯೊಳಗ ಗಂಡ ಮಕ್ಕಳು ಅದೇ ನಮಗೂ ಬೇಕಾಗಿರೋದು ನಮ್ಮ ಮಕ್ಕಳು ಅಂತಿರ್ತಾರೆ ನೋಡು ನಮ್ಮ ಮಮ್ಮಿ ಎಷ್ಟು ಟೇಸ್ಟಾಗಿ ಅಡಿಗಿ ಮಾಡ್ತಾಳ ರುಚಿಯಾಗಿ ಅಡಿಗಿ ಮಾಡ್ತಾಳ ನಮ್ಮ ಮಮ್ಮಿ ನಮ್ಗ ಇನ್ನೂ ಇನ್ನು ಹಿಂಗಾ ಮಾಡು ಮಮ್ಮಿ ನೀನು ಅಮ್ಮ ಅಂತೇಳಿ ಅವನು ಹಾಗೆ ಮಾಡಿಸ್ಕೊಂಡು ತಿಂತಿರ್ತಾನ ಆದರು ನಮಗು ಖುಷಿಯಾತ ಅವ್ರು ರುಚಿಯಾಗೈತಿ ಅಂದರೆ ಇನ್ನು ಇನ್ನು ಒಳ್ಳೆಯ ಒಳ್ಳೆಯ ಅಡಿಗಿ ಮಾಡುದಕ್ಕ ನಮ್ಗ ಖುಷಿಯಾಗತ್ತ ಯೂಟೂಬ್ ಅಡಿಗೆನು ಭಾಳ ಇಷ್ಟ ಆಗ್ತೆದತಿ ರೀ ನಾವು ಏನ ಬೇಕಾದಪು ಅಂದರೂನು ನಾವ ಆಗಿಂದಾಗ ಇದನ್ನ ವಾಯ್ಸ್ ರೆಕಾರ್ಡ ಮಾಡಿ ಯುಟೂಬ್ನೊಳಗ ತೆಗದು ನಾವು ಇಂಥದ ಅಡಿಗಿ ಬೇಕಂದ್ರ ಅಂತ ಅಡ್ಗಿದ್ರು ತೋರ್ಸ್ತಿರ್ತಾರ ರೀ ನಮಗೂ ಭಾಳ ಖುಷಿಯಾಗತ್ತ ಏನೇನು ಮಾಡ್ಬೇಕಪ್ಪ ನಾವು ಇವತ್ತ ಕುಂಬ್ಳಕಾಯಿ ಹುಗ್ಗಿ ಮಾಡ್ಬೇಕಂದರಾ ಒಳ್ಳಿಯ ಗೋದಿ ಹುಗ್ಗಿ ಮಾಡ್ಬೇಕು ಅಂದರೆ ಹೀಗೇನೆ ಬಿಸಿಬೇಳೆಬಾತು ಮಾಡ್ಬೇಕಂದರೆ ಒಳ್ಳಿಯ ಈ ಪಲಾವು ಬೇರೆ ಬೇರೆ ಥರಾ ಮಾಡ್ಬೇಕಪ್ಪ ಅಂದರ ಟಮೊಟೊ ಬಾತು ಮಾಡ್ಬೇಕು ಅಂದರೆ ಇಂಥಾ ಪುಂಡಿ ಪಲ್ಯ ಮಾಡ್ಬೇಕಂದರೆ ಏನೋ ಒಂದು ಇದನ್ನ ಅಡಿಗಿನು ಮಾಡ್ಬೇಕಪ್ಪ ಅಂದರ ಕಲಿಬೇಕು ಅಂದರ ಯುಟೂಬ್ ಇಂದ ಸಹಾಯನು ತಗೊಂದೀವಿ ರೀ ಒಳ್ಳಿಯ ಮನೆಯವ್ರ ಇಂದನು ಸಹಾಯ ತಗೊಂದ್ವಿ ಎಲ್ಲರೂ ಚೇ ಟೇಸ್ಟ್ ಅಡಿಗಿ ಚಲೋ ಆಗ್ಯೈತಿ ಅಂತೇಳಿ ಊಟಾನು ಮಾಡ್ತಾರೆ ರೀ ಹಿಂಗ ಅಂತೇಳಿ ಯಾರು ಇಂದಿಗು ನಮಗ ಚಲೋ ಆಗಿಲ್ಲ ಅಂದಿಲ್ಲ ಚಲೋ ಆಗ್ಯೈತಿ ಅಂತ ಹೇಳ್ತಾರ ಎಲ್ಲರೂ ಒಳ್ಳೆಯ ಒಳ್ಳೆಯ ಫುಡ್ ಮಾಡಿ ಮಾಡಿ ಏನೊ ಬಡ್ಸ್ತಿರ್ತಿವಿ ಮನಿಯೊಳ್ಗ ಎಲ್ಲಾರಿಗುನು ನೀಟಾಗಿ ಅದನ್ನ ಅಡುಗೆ ಎಲ್ಲ ಪರ್ಪೆಕ್ಟ್ ಆಗಿ ಮಾಡಿ ಬಡಿಸೂದು ಒಂದ ಹವ್ಯಾಸ ಮನುಷ್ಯನಿಗೆ ಯಾವುದೇ ಟಿವಿ ಕಾರ್ಯಕ್ರಮದಾಗ ಆದರೂನು ಅದು ಅಡಿಗಿದು ಬಂದರೂನು ಅದನ್ನ ನೋಡಿ ಅದನ್ನು ಕಲಿತು ಮಾಡ್ತಿರ್ತಿವಿ ರೀ ಯಾವುದನ್ನು ನಾವು ಬಿಡ್ಬಾರದು ಹೆಣ್ಮಕ್ಳು ಆದವರು ಟಿವಿ ಒಳಗುನ ಸಿಹಿಕಹಿ ಚಂದ್ರು ಮಾಡೋವಂಥ ಒಂದು ಅಡಿಗೀನು ಭಾಳ ಇಷ್ಟ ಆಗತ್ತೆ ರೀ ಅದನ್ನು ನೋಡಿ ನಾವು ಕಲಿತಿರ್ತಿವಿ ರೀ ಯುಟೂಬ್ನಿಂದ ಟೇಸ್ಟ್ ಆತು ರೀ ಒಮ್ಮೊಮೆ ಒಂದು ಟೈಮ ಉಪ್ಪು ಖಾರ ಏನು ಕಡಿಮಿ ಆದರೂನು ಹೆಚ್ಚು ಕಮ್ಮಿ ಆದರೂನು ಸಹಿಸ್ಕೊಂಡು ಮೇಲೆ ಹಾಕೊಂಡ್ ತಿಂತಿರ್ತಿವಿ ರೀ ಟೇಸ್ಟ್ ಆಗೆ ಅಕ್ಕೇರತಿ ರೀ ಅದ ಯಾವತ್ತಾದರೂನು ಒಮ್ಮೆನು ಟೇಸ್ಟ್ ಆಗಿಲ್ಲಪ್ಪಾ ಅನ್ನು ಹಾಗಿಲ್ಲ ಎಲ್ಲ ರೀತಿಯಿಂದನ ಉಪ್ಪು ಖಾರ ನೀಟಾಗಿ ಹಾಕಿ ನಾವು ಟೇಸ್ಟಾಗೆ ಅಡಿಗಿ ಮಾಡಿ ಬಡ್ಸಿದ್ರೆ ಗಂಡ್ಮಕ್ಕಳು ಊಟನು ಮಾಡಿ ಸಂತೋಷ್ದಿಂದನು ಇರ್ತಾರೆ ರೀ